ಹಾಂ ನಾಗವೇಣಿ ಇವತ್ತು ಸಂಜೆ ಆರು ಗಂಟೆಗೆ ಸಿಗಕ್ಕಾಗತ್ತಾ ಇವತ್ತು ನನ್ನದು ಹುಟ್ಟಿದಹಬ್ಬ ಇರೋದ್ರಿಂದ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹಾಂ ಥ್ಯಾಂಕ್ ಯು ಹಾಂ ಇನ್ನೂ ಇಬ್ಬರು ಬರ್ತಿದ್ದಾರೆ ನೀನೂ ಬರ್ತೀನಿ ಅಂದರೆ ನಿನಗೆ ಯಾವ ಪ್ಲೇಸ್ ಇಷ್ಟಾನೋ ಅಲ್ಲೇ ಹೋಗೋಣ ಅಥವಾ ಅವರಿಬ್ಬರನ್ನು ಕೇಳಿ ಹೇಳೋಣ ಹಾಂ ಎಂಟು ಗಂಟೆ ಆಗಬಹುದು ನಾನು ಕರ್ಕೊಂಡು ಬಂದು ಬಿಟ್ಟು ಹೋಗ್ತೀನಿ ನಿಮ್ಮ ಮನೆಗೆ ನೀನು ಆರು ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿರು ನಿನಗೆ ವೆಜ್ ನಾನ್ವೆಜ್ ಯಾವುದಿರಲಿ ಹೌದಾ ಹಾಂ ಬೇರೆ ಎಲ್ಲಾದರೂ ಹೋಗೋಣ ಅಂದರೆ ಹೋಗೋಣ ಹಾಂ ಹಾಗೇ ಮಾಡೋಣ ಹಾಂ ಅವರಿಬ್ಬರಿಗೂನೂ ಫೋನ್ ಮಾಡಿ ಹೇಳ್ತೀನಿ ಅಪ್ ಅಪ್ಪಾಜಿ ಅಮ್ಮಗೆ ಹೇಳಿರು ನಾನು ಬನ್ ನಾನು ಬಂದು ಕರ್ಕೊಂಡು ಬರಲಾ ಅಥವಾ ನೀನೇ ಬರ್ತೀಯಾ ನಾನು ಪ್ಲೇಸ್ ಹೇಳಿದ್ದೀನಿ ಅವರಿಬ್ಬರನ್ನೂ ಕೇಳ್ತೀನಿ ಯಾ ಎಲ್ಲರಿಗೂ ನಿಯರ್ ಆಗಿರೋ ಪ್ಲೇಸೇ ಇಡ್ಲ ಹೋಗೋಣ ಹಾಂ ಸಂಜೆ ಆರು ಗಂಟೆ ಅಥವಾ ಐದು ಗಂಟೆಗೆ ಬರ್ತೀಯಾ ಹಾಂ ಐದು ಗಂಟೆಗೇ ನಾವು ಹೋಗಿಬಿಡೋಣ ಯಾಕೆಂದರೆ ಇನ್ನೊಂದು ಪ್ಲೇಸ್ ಯಾವುದಾದರೂ ಪ್ಲೇಸ್ ನೋಡಿಕೊಂಡು ಆಮೇಲೆ ಊಟಕ್ಕೆ ಹೋದರೆ ಚೆನ್ನಾಗಿರತ್ತಲ್ಲ ಸುಮ್ಮನೆ ಊಟಕ್ಕೆ ಹೋಗಿ ಹಾಂ ಸರಿ ಅವರಿಗೆ ಅವರು ಬರ್ತಾರಾ ಅವರ ಅಪ್ಪಾಜಿ ಅಮ್ಮನ್ನೆಲ್ಲ ಕೇಳಬೇಕಲ್ಲ ಅವರಿಬ್ಬರನ್ನೂ ಕೇಳಿ ಹೇಳ್ತೀನಿ ನೀನು ಐದು ಗಂಟೆಗೆಲ್ಲ ರೆಡಿ ಇರು ಹೋಗಿಬರೋಣ ಹಾಂ ಹಾಂ ಥ್ಯಾಂಕ್ ಯು ನಾನು ಆಮೇಲೆ ಕಾಲ್ ಮಾಡ್ತೀನಿ ನಿನಗೆ ಸರಿ ಬಾಯ್